ಸರ್ ಅದೇ ನಾನು ಇಷ್ಟವಾದ ಊಟಾನ ಆರ್ಡರ್ ಮಾಡಿದ್ದೆನಲ್ಲ ತಿಂಡಿ ನಿಮಗೆ ಲಿಸ್ಟ್ ಕೊಟ್ಟಿದ್ದೆನಲ್ಲ ಅದನ್ನು ಒಂದ್ಸರಿ ನನಗೆ ಹೇಳಿ ಯಾ ಏನೇನು ಆರ್ಡರ್ ಕೊಟ್ಟಿದ್ದೆ ಅಂತ ಅದನ್ನ ನಾನು ತಿರ್ಗಾ ತರಿಸಬೇಕಿದೆ ಹಾಂ ಸರ್ ಅದೇ ನಾನು ಯಾವ್ದು ಯಾವ್ದು ಆರ್ಡರ್ ಕೊಟ್ಟಿದ್ದೆ ಅಂದರೆ ಮಾಸಾಲೆ ದೋಸೆ ಎರಡು ಪ್ಲೇಟು ಪೂರಿ ಸಾಗು ಎರಡು ಪ್ಲೇಟು ಇಡ್ಲಿ ವಡೆ ನಾಲ್ಕು ಪ್ಲೇಟು ಕೇಸರಿ ಭಾತ್ ಮತ್ತು ಉಪ್ಪಿಟ್ಟು ಒಂದು ಐದು ಪ್ಲೇಟು ಬಿಸಿಬೇಳೆ ಭಾತು ಎರಡು ಪ್ಲೇಟು ಹಾಂ ಸರ್ ಇದು ನಿಮ್ಗೆ ಗೊತ್ತಲ್ಲ ನಂಗೆ ಇಷ್ಟವಾಗಿರೋದು ಇದನ್ನ ತಿರ್ಗಾ ತರಿಸಬೇಕಾಗಿದೆ ಹಾಂ ಅದಕ್ಕೆ ಈ ಲಿಸ್ಟನ್ನ ಆರ್ಡ್ರನ್ನು ತಗೊಳ್ಳಿ ಬೇಗ ಕಳಿಸಿ